ಹಲೋ ಯಾರು ಹೌದೌದು ಹೇಳಿ ನಾನು ಡಾಕ್ಟರ್ ಮಾತಾಡ್ತಿದ್ದೀನಿ ಹಾಂ ಒಂದು ನಿಮ್ಷ ರಿಜಿಸ್ಟ್ರ ನೋಡ್ತೀನಿ ಹಾಂ ಹೇಳಿ ಕಲ್ಯಾಣವ್ರೆ ಏನು ಸಮಸ್ಯೆ ಏನು ಪ್ರಾಬ್ಲಮ್ ಆಗಿದೆ ಓಕೆ ಓಕೆ ಈಗಿನ್ನೂ ಆರಾಮಾಗಿಲ್ವಾ ಓಕೆ ಮತ್ತೆ ಬರೋದಲ್ವ ರೀ ಹಂಗೇ ಇದ್ರೆ ಬರಬೇಕಲ್ವಾ ಟು ಡೇಸ್ ಆಯ್ತು ನೀವೋಗಿ ವಾಸಿ ಆಗುತ್ತೆಂತ ಹಂಗೇ ಇದ್ಬಿಟ್ರೆ ಆಗುತ್ತಾ ವಾಸಿ ಇಲ್ಲಾಂದ್ರೆ ಮತ್ತೆ ಬಂದು ತೋರಿಸ್ಕೋಬೇಕಲ್ವ

ಓಕೆ ಓಕೆ ಓಕೆ ಎಲ್ಲ ತೊಗೊಂಡ್ರ ಕರೆಕ್ಟಾಗಿ ಹೇಳಿದ್ದು ಇನ್ನ ನೋವು ಕಡಿಮೆಯಾಗಿಲ್ಲ ಓಕೆ ಓಕೆ ಓಕೆ ಒಂದು ಕೆಲಸ ಮಾಡಿ ಅದೊಂದು ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ಆ ಸ್ಕ್ಯಾನಿಂಗ್ ಒಂದು ಮಾಡ್ಸ್ಕೊಂಬಿಟ್ಟು ಏನಾಗಿದೆ ಏನು ಒಳಗಡೆ ಏನು ನೀಟ್ ಆಗಿ ಗೊತ್ತಾಗುತ್ತೆ ಯಾಕೆಂದ್ರೆ ಅದು ಹಂಗೆ ವಾಸಿ ಆಗೊಂಗಿಲ್ಲ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಡ್ತೀನಿ ಸಿಂಪಲ್ ಆಗಿ ಹಾಂ ಹಾಂ ಅಡ್ಮಿಂಟಾ ಏನು ಬೇಡ ಬನ್ನಿ ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಸ್ಕ್ಯಾನಿಂಗ್ ನೋಡ್ಕೊಂಡು ಅದೇನು ಸಮಸ್ಯೆಯಿದೆ ಅಂತ ನೋಡಿಬಿಟ್ಟು ಅಡ್ಮಿಟ್ ಮಾಡ್ಕೊಳ್ಳೋದ ಬೇಡ ಅಂತ ನಾನೆ ಹೇಳ್ತಿನಿ ಸುಮ್ನೆ ಏನಕ್ಕೆ ನಾ ತೊಂದರೆ ಇಲ್ಲ ಅದು ಓಕೆನಾ ಏನಾದರು ಮೇಜರ್ ಪ್ರಾಬ್ಲಮ್ ಇದ್ರೆ ಬೇಕಾದ್ರೆ ಅಡ್ಮಿಟ್ ಮಾಡ್ಕೊಳೋ ಅಂಥದ್ದು ಮಾಡೋಣ ಓಕೆನಾ

ಹಾಂ ಈಗ ಹೋಗ ಬೇಕಾರೆ ನೀವಲ್ಲೋಗಿ ಅಡ್ಮಿಂಟ್ ತೊಗೋಳ್ಳಿ ನಾನು ಹೇಳ್ತೀನಿ ನರ್ಸ್ಗೆ ಸ್ಟಾಫ್ ನರ್ಸ್ ಇರ್ತಾರೆ ನಮ್ಮ ಡಾಕ್ಟ್ರು ಇರ್ತಾರೆ ಅವ್ರಿಗೆ ಹೇಳ್ತಿ ಡ್ಯುಟಿ ಡಾಕ್ಟ್ರಿಗೆ ಹೇಳ್ತೀನಿ ಹೋಗಿ ಅಡ್ಮಿಟ್ ಆಗಿಬಿಡಿ ನೀವು ಬೇಕಾದರೆ ನಾನು ಬಂದೂ ಅದು ಸ್ಕ್ಯಾನಿಂಗು ಏನಾಗಿದೆ ಎತ್ತ ಅಂತ ನೋಡಿಬಿಟ್ಟು ನೀಟಾಗಿದು ಮಾಡಿಸ್ಕೊಡ್ತೀವಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅದಕ್ಕೇನು ಮಾಡಬೇಕು ಅಂತ ಓಕೆನಾ ಓಕೆ ಬನ್ನಿ ನೀವು ಇವತ್ತೆ ಬನ್ನಿ ಈ ಹೋಗಿ ಬೇಕಾದ್ರೆ ಡಾಕ್ಟ್ರತ್ರ ಹೋಗಿ ಅಲ್ಲೀ ಡ್ಯೂಟಿ ಡಾಕ್ಟರ್ಗೆ ಹೇಳಿರ್ತೀನಿ ನಾನು ಫೋನ್ ಮಾಡಿ ಈ ಥರ ಬರ್ತಾರೆ ನಮ್ಮ ಪೇಷಂಟು ಅಡ್ಮಿಟ್ ಮಾಡ್ಕೊಳ್ಳಿ ಅಂಥೇಳಿರ್ತೀನಿ ಅಡ್ಮಿಂಟ್ ಆಗಿ ನಾನು ಮಿಕ್ಕಿದ್ದು ನಾನು ಮಾತಾಡ್ತೀನಿ ಮತ್ತೆ ಅರ್ಥಾಯ್ತು ಅರ್ಥಾಯ್ತು ನೀವು ಹೇಳಿದ್ರಲ್ಲ ಅರ್ಥಾಯ್ತು ನನಗೆ ನೀವು ಬನ್ನಿ ಬನ್ನಿ ನೀವು ಬಂದು ಅಲ್ಲಿ ಅಡ್ಮಿಂಟ್ ಆಗಿಬಿಡಿ ನಾನು ಬಂದಲ್ಲಿ ವ್ಯವಸ್ಥೆ ಮಾಡ್ತೀನಿ ಏನು ಮಾಡಬೇಕು ಅಂತ ಓಕೆನಾ ಓಕೆ ಇವರೆ ಓಕೆ ಹಾಂ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಓ ಖಂಡಿತ ಮಾತಾಡ್ತೀನಿ ನೀವು ಹೋಗಿ ಇವರೆ ಅಲ್ಲೋಗಿ ಮಾತಾಡ್ತೀನಿ ಅವ್ರತ್ರ ಓಕೆ ಓಕೆ ಇಲ್ಲ ಇಲ್ಲ ಹೋಗಿ ಇದ್ದಾರೆ ಹೋಗಿ ನಾನು ಮಾತಾಡಿರ್ತಿನಲ್ವಾ ನಾನು ಮಾತಾಡಿ ಹೇಳ್ತೀನಿ ಇವಾಗ್ಲೆ ಫೋನ್ ಮಾಡಿ ಹೇಳ್ತೀನಿ ನೀವು ಹೋಗಿ ಅಡ್ಮಿಟ್ ಆಗಿಬಿಡಿ ಓಕೆನಾ ಓಕೆ ಇವರೆ ಓಕೆ ಓಕೆ